ಮುದ್ದೆ ಬೆಂಡೆಕಾಯಿ ಅಲೋ ಹಲೋ ಹೇಳಿ ಸರ್ ಇಲ್ಲ ಸರ್ ಬರ್ತಾನಲ್ಲ ಸರ್ ಬೆಳಗ್ಗೆ ಹೊತ್ ಡೈಲಿ ರೆಡಿಯಾಗಿ ಕಳಸ್ತಿನಿ ಸರ್ ಕಳಿಸ್ತೀನಲ್ಲ ಸರ್ ರೆಡಿ ಮಾಡಿಸಿ ಸರ್ ಇಲ್ಲ ಮೊನ್ನೆ ಫಂಕ್ಷನ್ ಇತ್ತು ಅದಕ್ಕೆ ಸರ್ ಇಲ್ಲ ಮೊನ್ನೆ ರಜೆ ಹಾಕ್ಸಿದ್ ನಾನೇ ರಜೆ ಹಾಕ್ಸಿದ್ ಫಂಕ್ಷನ್ ಇತ್ತು ಸರ್ ಅದಕ್ಕೆ ರಜೆ ಹಾಕ್ಸಿದ್ದು ಇಲ್ಲ ಸರ್ ಇಲ್ಲ ಇಲ್ಲ ನಾನು ಸ್ಕೂಲ್ ಹತ್ರ ಬಂದು ಮಾತಾಡ್ತೀನಿ ಸರ್ ಮೊನ್ನೆ ನಾನೇ ರಜೆ ಹಾಕ್ಸಿದ್ದು ನಾನು ನಿಮ್ಮ ಹತ್ರ ಪರ್ಮಿಷನ್ ತಗೊಂಡೆನಲ್ವ ಸರ್ ಮೊನ್ನೆ ಹೌದಾ ಸರ್ ಸರ್ ನಾನು ಲೀವ್ ಲೆಟ್ರ್ ಬರೆದು ಕೊಡೋ ಹೋಗ್ ಸ್ಕೂಲಲ್ಲಿ ಅಂತ ಹೇಳಿ ಕಳಿಸಿದ್ದೆ ಸರ್ ಹಾಂ ಸರಿ ಸರ್ ಸರ್ ಸರಿ ನನ್ನ ನಂಬರ್ಗೆ ಕಾಲ್ ಮಾಡಿ ಆ ಥರ ಏನಾದರೂ ಇದ್ದರೆ ನಾನೇ ಬಂದು ಅಟೆಂಡ್ ಆಗ್ತೀನಿ ಸರ್ ಹಾಂ ಹಾಂ ಹಾಂ ಸರ್ ಹೇಗ್ ಓದ್ತಾನೆ ಸರ್ ಹೌದ ಸರ್ ಇಲ್ಲ ಸರ್ ಮೊನ್ನೆ ನಾನೇ ರಜೆ ಹಾಕ್ಸಿದ್ದು ಇನ್ನೊಂದ್ ಸಲ ಆ ಥರ ರಜೆ ಹಾಕಲ್ಲ ಬಿಡಿ ಸರ್ ಹಾಕ್ಸಲ್ಲ ಏನಾದರೂ ಇದ್ದರೆ ಫಸ್ಟೆ ಇನ್ಫೋರ್ಮ್ ಮಾಡ್ತಿನಿ ನಾನು ನಿಮಗೆ ಸರಿ ಸರ್ ಎಲ್ಲಾ ಸಬ್ಜೆಕ್ಟಲ್ಲು ಚೆನ್ನಾಗಿ ಓದ್ತಾನ ಸರ್ ಅದೇ ಸ್ಕೂಲ್ಗೆ ಇರ್ರೆಗ್ಯುಲರ್ ಅಂತ ಮಾತ್ರ ಕಂಪ್ಲೇಂಟು ಹಾಂ ಸರಿ ಸರ್ ಆಯಿತು ಸರ್ ಇನ್ನುಮೇಲಿಂದ ರೆಗ್ಯೂಲರಾಗಿ ಕಳಿಸ್ತಿನಿ ಏನಾದ್ರು ಇದ್ದರೆ ನನಗೆ ಫೋನ್ ಮಾಡಿ ಸರ್ ನಾನೇ ಬಂದು ಸ್ಕೂಲ್ ಹತ್ರ ಮಾತಾಡ್ತೀನಿ ಆಯ್ತು ಸರ್ ಮಾಡಿ ಮಾಡಿ ಆಯಿತು ಸರ್ ಓಕೆ ಸರ್